ಸಾರ್ವಜನಿಕವಾಗಿ ಇಲ್ಲಿ ಮಧ್ಯವರ್ತಿಗಳು ಮತ್ತು ಬಡವರು ಆಗಿರುವುದ್ರಿಂದ ಪೆಟ್ರೋಲ್ ದರ ಹೆಚ್ಚಳ ಮಾಡುವುದರಿಂದ ನಮ್ಮ ಒಂದು ಆದಾಯದ ಮೇಲೆ ಮತ್ತು ನಮ್ಮ ಒಂದು ದುಡಿಮೆ ಮೇಲೆ ತುಂಬ ಪರಿಣಾಮ ಬೀರುತ್ತದೆ ಜೊತೆಗೆ ಬೈಕಿಂಗ್ ಮೇಲೆ ಪರಿಣಾಮ ತುಂಬವಾಗಿ ಬೀರುತ್ತದೆ ಕಾರಣ ಏನಪ್ಪ ಅಂದರೆ ಈಗ ಸರಕಾರಗಳು ಪ್ರತಿ ಐದು ವರ್ಷಕ್ಕೊಮ್ಮೆ ಅಥವಾ ಮಧ್ಯಂತರ ಚುನಾವಣೆ ನಂತರ ಸರ್ಕಾರಗಳು ಬದಲಾವಣೆ ಆಗುತ್ತೆ ಯಾವುದೇ ಕೇಂದ್ರ ಸರ್ಕಾರ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ನಮ್ಮ ಪೆಟ್ರೋಲ್ ದರವನ್ನು ಹೆಚ್ಚಳ ಮಾಡುತ್ತಿದ್ದಾರೆ ಹೊರತು ಯಾವುದೇ ರೀತಿಯಾಗಿ ಕಡಿಮೆ ಮಾಡುತ್ತಿಲ್ಲ ಪ್ರತಿಯೊಂದು ವಸ್ತುಗಳ ರೇಟೂ ಜಾಸ್ತಿ ಆಗ್ತಾ ಇದೆ ಅದರಿಂದ ನಮ್ಗೆ ಏನಾಗ್ತಾ ಇದೆ ಅಂತಂದರೆ ನಾವು ಗಾಡಿಗಳನ್ನು ಓಡಿಸಲಿಕ್ಕೆ ನಮಗೆ ತುಂಬ ಪರಿಣಾಮವಾಗುತ್ತದೆ ಏಕಂದ್ರೆ ನಮ್ಮ ದುಡಿಮೆಗಿಂತ ಈ ಪೆಟ್ರೋಲ್ ದರ ಜಾಸ್ತಿಯಾಗಿರೋದ್ರಿಂದ ನಾವು ದುಡ್ದಂಥ ಹಣವನ್ನು ಈ ಪೆಟ್ರೋಲ್ಗಾಗಿಯೇ ನಾವು ಬೈಕ್ ಓಡಿಸ್ಲಿಕ್ಕೆ ನಾವು ಖರ್ಚು ಮಾಡುವ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಸ್ಥಳೀಯವಾಗಿ ನಮ್ಗೆ ಯಾವುದೇ ರೀತಿಯಾದಂಥ ಕೆಲ್ಸಗಳು ಸಿಗ್ತಾ ಇಲ್ಲ ನಾವು ಸುಮಾರು ಕಿಲೋಮೀಟ್ರುಗಳ ಒಂದು ಚಾಲನೆ ಮಾಡಿ ನಾವು ಕೆಲಸ ಮಾಡುವ ಒಂದು ಪರ್ಸ್ಥಿತಿಯಲ್ಲಿರುವುದ್ರಿಂದ ನಮಗೆ ಈ ಪೆಟ್ರೋಲ್ ದರ ಹೆಚ್ಚಳದಿಂದ ತುಂಬ ಪರಿಣಾಮ ಆಗ್ತದೆ ಇದು ನಮ್ಮ ಪ್ರಕಾರ ಇಂಧನ ಅತಿ ಹೆಚ್ಚು ಬಳಕೆ ಮಾಡೋದರಿಂದ ನಮ್ಮ ಪರಿಸರ್ದ ಮೇಲೆ ಕೂಡನು ತುಂಬ ಒಂದು ಪರಿಣಾಮ ಕೂಡ ಬೀರ್ತಾ ಇದೆ ಇದು ಯಾವ ರೀತಿ ಅಂತಂದರೆ ಸಾವಯವವಾಗಿ ಬೆಳೆಯುವಂಥ ಆಹಾರಗಳು ನಮಗೆ ಸಿಗ್ತಾ ಇಲ್ಲ ನಮಗೆ ಈ ಒಂದು ಕೆಮ್ಕಲ್ಯುಕ್ತ ಮತ್ತು ಪರಿಸರ ಕೆಟ್ಟಂಥ ಆಹಾರಗಳು ಆಹಾರ ಧಾನ್ಯಗಳು ನಮಗೆ ಸಿಗ್ತಾ ಇದೆ ಅದ್ರಿಂದ ನಮ್ಮ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರ್ತಾ ಇದೆ ಇಂಧನದ ಇಂದ ಈಗ ಕೆಲವೊಂದು ಪರಿಸರದಲ್ಲಿ ತುಂಬ ವ್ಯತ್ಯಾಸ ಆಗುತ್ತೆ ಜೊತೆಗೆ ಕೆಲವು ಸಸ್ಯಗಳು ಬೆಳೆಯಲಿಕ್ಕೆ ಆಗ್ತಾ ಇಲ್ಲ ಕಾರಣ ಏನಂತಂದರೆ ಈ ಇಂಧನದಿಂದ ಇರತಕ್ಕಂಥ ಒಂದು ಕಾರ್ಬೋನ್ ಕಾರ್ಬನ್ನಿಂದ ಎಲ್ಲ ರೀತಿಯಾದಂಥ ದುಷ್ಪರ್ಣಾಮಗಳು ಬೀಳೋದ್ರಿಂದ ನಮಗೆ ಸರಿಯಾದ ಒಂದು ಆಹಾರ ಬೆಳವಣಿಗೆಗಳಲ್ಲಿ ತುಂಬ ಕುಂಠಿತವಾಗಿದೆ ಅದರಿಂದ ಕೂಡ ನಮಗೆ ಆಹಾರ ಸೇವನೆ ಮಾಡೋದರಿಂದ ನಮಗೆ ಸಾಕಷ್ಟು ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಈ ದುಷ್ಪರಿಣಾಮದಿಂದ ನಾವು ಇದು ಮಾಡ್ಬೇಕು ಅಂತಂದರೆ ಇಂಧನವನ್ನು ನಾವು ಆದಷ್ಟು ಕಡಿಮೆ ಬಳಕೆ ಮಾಡಬೇಕು ಮತ್ತು ಬಡವರನ್ನು ನಾವು ಇದನ್ನು ಯಾವ ರೀತಿಯಾಗಿ ನಾವು ಈ ಪೆಟ್ರೋಲನ್ನು ನಾವು ಕಡಿಮೆ ಮಾಡೋದ್ರ ಜೊತೆಗೆ ಈ ರೇಟ್ ಕಡಿಮೆ ಮಾಡಿದ್ರ್ ಬಡವ್ರು ಇದನ್ನ ಬದುಕ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ